ನಮ್ಮ ಭಾಗದ ಕ್ರೀಡೆ ಅಂತ ಬಂದಾಗ ನಾವು ದಕ್ಷಿಣ ಕರ್ನಾಟಕದವರು ದಕ್ಷಿಣ ಕರ್ನಾಟಕ ಕ್ರೀಡೆ ಅಂತ ಬಂದಾಗ ಕಬಡ್ಡಿ ಖೋ ಖೋ ವಾಲಿಬಾಲ್ ತ್ರೋಬಾಲ್ ಇದೆಲ್ಲ ನಮ್ಮ ಭಾಗದ ಕ್ರೀಡೆಗಳಾಗಿರುತ್ತೆ ಸೊ ಈ ಕ್ರೀಡೆ ಅಂತ ಬಂದಾಗ ಇದನ್ನೆಲ್ಲ ನಾವು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಈ ಥರ ಈಗ ತಾಲೂಕು ಮಟ್ಟದಲ್ಲಿ ಸ್ಪರ್ಧೆ ಅದರಲ್ಲಿ ನಾವು ಗೆದ್ದರೆ ಅದರಿಂದ ರಾಜ್ಯ ಮಟ್ಟಕ್ಕೆ ಹೋಗ್ತೀವಿ ರಾಜ್ಯ ಮಟ್ಟದಲ್ಲು ಗೆದ್ದರೆ ಅದರಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಿವಿ ಹೀಗೆ ಕ್ರೀಡೆಗಳು ಆಟ ಆಡ್ತೀವಿ ಅದರಲ್ಲಿ ಖೋ ಖೋ ಕಬಡ್ಡಿ ಕಬಡ್ಡಿ ಇದು ನಮ್ಮ ಅನಾದಿ ಕಾಲದ ಆಟ ಆಗಿರುತ್ತೆ ಮತ್ತೆ ಖೋ ಖೋ ಕೂಡ ಅಷ್ಟೆ ಮತ್ತೆ ನಮ್ಮ ಸೈಡಲ್ಲಿ ಇನ್ನು ಸಾಕಷ್ಟು ಗಿಲ್ಲಿದಾ ಗಿಲ್ಲಿದಾಂಡು ಆಮೇಲೆ ಗೋಲಿಯಾಟ ಇದೆಲ್ಲ ನಮ್ಮ ಆಧುನಿಕ ಕಾಲದಿಂದ ಆಡ್ಕೊಂಬಂದಿರುವಂತಹ ಆಟಗಳಾಗಿರುತ್ತೆ ಈಗ ಬೇರೆ ಕಡೆ ಆಟ ಅಂತ ಬಂದಾಗ ಅವರವರ ರಾಜ್ಯಕ್ಕೆ ತಕ್ಕಂತೆ ಅವರುಗಳು ಆಟಾಡ್ತಾ ಇರ್ತಾರೆ ಕಣ್ಣಾಮುಚ್ಚಾಲೆ ಆಗಿರ್ಬೋದು ಇದೆಲ್ಲಾ ಒಳ ಹೊರಾಂಗಣ ಆಟ ಆಗಿರುತ್ತೆ ಕಣ್ಣಾಮುಚ್ಚಾಲೆ ಕ್ರಿಕೆಟು ಲಗೋರಿ ಗಿಲ್ಲಿದಾಂಡು ಇದೆಲ್ಲ ಹೊರಾಂಗಣ ಆಟ ಒಳಾಂಗಣ ಅಂತ ಬಂದಾಗ ಚೆಸ್ಸು ಕೇರಮ್ಮು ಇದೆಲ್ಲ ಒಳಾಂಗಣ ಆಟ ಆಗಿರುತ್ತೆ ಸೊ ಕ್ರೀಡೆ ಒಂದು ಅತ್ಯುನ್ನತ ಅಂದರೆ ಆಕ್ಟಿವಿಟಿಸ್ ಒಂದು ಆಕ್ಟ್ ಆಕ್ಟಿವಿಟಿ ಆಗಿರುತ್ತೆ